ನೀವು ಎಲ್ಲ ಮೀಶೊ ಯೂಸರ್ಸ್ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಿಮಗೆಲ್ಲ ಒಂದು ಹೇಳೋದಾದರೆ ನೀವು ಮೀಶೊ ಯೂಸರ್ಸ್ ಮೀಶೊ ಯೂಸ್ ಮಾಡದೆ ಇದ್ದವರು ಕೂಡ ಮೀಶೊ ಅಲ್ಲಿ ತುಂಬ ಆರ್ಡರ್ ಮಾಡಿ ಯಾಕಂತ ಹೇಳಿದರೆ ನಾನು ರೀಸೆಂಟ್ ಆಗಿ ಒಂದು ಸ್ಯಾರಿ ನೋಡಿದ್ದೆ ಆರ್ನೂರು ರುಪಾಯಿ ಇತ್ತು ಮತ್ತು ಡೆಲಿವರಿ ಚಾರ್ಜಸ್ಸು ಫ್ರೀ ಆಫ್ ಕಾಸ್ಟ್ ಇತ್ತು ಹಾಗಾಗಿ ನಾನು ಅದನ್ನ ಬುಕ್ ಮಾಡಿದೆ ಆರ್ಡರ್ ಮಾಡಿದೆ ಆರ್ಡರ್ ಮಾಡಿ ಏಳು ದಿನಕ್ಕೆ ನನಗ್ ಅದು ಬಂತು ನನಗ್ ಅಂದರೆ ನಾನು ಮುಂಚೆ ಆರ್ಡರ್ ಮಾಡಿದ್ದೆ ನನಗೆ ಹದಿನೈದು ದಿನಕ್ಕೆ ಬೇಕಿತ್ತು ಬಟ್ ಅದು ಏಳು ದಿನಕ್ಕೆ ಬಂತು ನನಗೆ ತುಂಬ ಖುಷಿ ಆಯಿತು ಮತ್ತು ಕಾ ಸ್ಯಾರಿದು ಕಲ್ಲರ್ ಬಂದು ಪರ್ಪಲ್ ಮತ್ತು ಗ್ರೀನ್ ಕಾಂಬಿನೇಷನ್ ಇತ್ತು ಸೋ ನಂಗೆ ಅದು ನೋಡಿದ ತಕ್ಷಣ ತುಂಬ ಇಷ್ಟ ಆಗಿತ್ತು ಹಾಗಾಗಿ ಆರ್ಡರ್ ಮಾಡಿದ್ನ ಸೋ ಸ್ಯಾರಿ ಬಂದ ತಕ್ಷಣ ನನಗೆ ಒಂಥರ ಗಾಬರಿ ಇತ್ತು ಅಯ್ಯೊ ಹೆಂಗೆ ಇರ್ಬೋದು ಅಂದರೆ ನಾವೂ ರೀ ನಾವು ನೋಡ್ತಾ ಇರ್ತೀವಿ ನಮ್ದು ಆರ್ಡರ್ ಮಾಡ್ದಾಗೆಲ್ಲ ನೋಡ್ತಿರ್ತೀವಿ ಅಲ್ಲ ಹಾಗಾಗಿ ಸ್ಯಾರಿ ಏನೋ ಒಂಥರಾ ಬಣ್ಣ ಚೇಂಜ್ ಬಂದಿರುತ್ತೆ ಅಥ್ವ ನಾವು ನೋಡಿದ ಥರ ಕೆಲ್ವೊಂದು ಪ್ರಾಡಕ್ಟ್ ಇರೋದೆ ಇಲ್ಲ ಹಾಗಾಗಿ ನಂಗೆ ಸ್ಯಾರಿ ಬಂದ ತಕ್ಷಣ ಏನೋ ಒಂಥರ ಆಶ್ಚರ್ಯ ಆಗಿಬಿಡ್ತು ಹೇಗೆ ಅಂತೇಳಿದ್ರೆ ನಾನು ಹೇಗೆ ನೋಡಿದ್ನೊ ಅದಕ್ಕು ತುಂಬ ಚೆಂದ ಇತ್ತು ಅಂತ ಹೇಳ್ಬೋದು ಕ್ವಾಲಿಟಿ ವೈಸ್ ಆಗಿರ್ಬೋದು ಅಥ್ವ ಪ್ರೈಸಿಗೆ ಒಂದು ವಾ ನಾವು ಹೇಗೆ ಬೆಲೆ ಕಟ್ಟಿದಿವಲ್ಲ ಅದಕ್ಕೆ ಬೆಲೆ ಕಟ್ಬೋದು ಅಂತ ಅನ್ನಿಸ್ತು ನನಗೆ ಮೇಯ್ನ್ ಆಗಿ ಹೇಳ್ಬೇಕು ಅಂದರೆ ಸೋ ನಂಗೆ ಮೀಶೊದಲ್ಲಿ ನಾನು ಫಸ್ಟ್ ಪ್ರಾಡಕ್ಟ್ ಅದನ್ನು ಆರ್ಡರ್ ಮಾಡಿದಿದ್ದು ಹಾಗಾಗಿ ಅಂದರೆ ನಂಗೆ ನಂಬಿಕೆ ಇರಲಿಲ್ಲ ಈ ಆನ್ಲೈನ್ ಶಾಪಿಂಗ್ ಬಗ್ಗೆ ಎಲ್ಲ ಅಯ್ಯೊ ಅದಾ ಇದಾ ಅಂತ ನನ್ನ ಫ್ರೆಂಡ್ಸ್ ಕೂಡ ಬುಕ್ ಮಾಡಿ ಚೆನ್ನಾಗಿರುತ್ತೆ ಆನ್ಲೈನ್ ಶಾಪ್ ಮಾಡು ಅಂತ ಹೇಳಿದಾಗ ನಾನು ನಾನು ಅವ್ರಿಗೆಲ್ಲ ಏ ಆನ್ಲೈನಲ್ಲ ಚೆನ್ನಾಗಿರಲ್ಲ ಹಂಗೆ ಹಿಂಗೆ ಅಂತ ನಾನೇ ಹೇಳ್ತಿದ್ದೆ ಅವ್ರಿಗೆ ಬಟ್ ಏನಂದರೆ ನಾನು ಆರ್ಡರ್ ಮಾಡಿದಾಗ ನಂದು ಇದು ಫಸ್ಟ್ ಟೈಮ್ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಆರ್ಡರ್ ಮಾಡಿ ಏಳು ದಿನದ ಒಳಗೆ ಬಂದಿದ್ದು ಮತ್ತು ಸ್ಯಾರಿದು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿತ್ತು ಕ್ಲಾತ್ ತುಂಬ ಚೆನ್ನಾಗಿತ್ತು ಅಲ್ಲಿ ನಾನು ಹೇಗೆ ಫೋಟೋದಲ್ಲಿ ನೋಡಿದ್ದೆ ಅಲ್ಲ ಹಾಗೆ ಇತ್ತು ಸ್ಯಾರಿ ಕೂಡ ನಂಗೆ ತುಂಬ ಇಷ್ಟ ಆಯಿತು ಅಂತ ಹೇಳ್ಬೋದು ಆರ್ನೂರು ರುಪಾಯಿ ಈ ಸ್ಯಾರಿಗೆ ಕಡಿಮೆ ಬೆಲೆ ಅಂತ ಅನಿಸ್ತು ನನಗೆ ಒಂದು ಸಾವಿರ ಹೇಳಿದ್ರು ಕೂಡ ಕೊಡ್ಬೋದಿತ್ತು ನಾನು ಹಾಗಾಗಿ ತುಂಬ ಸ್ಯಾರಿ ಕೂಡ ಚಂದ ಇತ್ತು ಅಂತ ಹೇಳ್ಬೋದು ನಂಗೆ ತುಂಬ ಇಷ್ಟ ಆಯಿತು ಸ್ಯಾರಿ ನಾನು ನಂಗೆ ಸ್ಯಾರಿ ಉಟ್ಕೊಳ್ಳೋದು ಅಂದರೆ ತುಂಬ ಇಷ್ಟ ನಾನು ಎಲ್ಲಿ ಆದರು ಸ್ಯಾರಿ ನೋಡಿದ ತಕ್ಷಣ ನನಗೆ ಅದು ಬೇಕಂತ ಅನ್ಸುತ್ತೆ ಸೋ ಮೀಶೊದಲ್ಲಿ ಕೂಡ ನನ್ನ ಫ್ರೆಂಡ್ಸ್ ಹೇಳ್ತಾರಲ್ಲ ಅಂತ ಸುಮ್ಮನೆ ಬುಕ್ ಮಾಡಿದ್ದೆ ನೋಡೋಣ ಅಂತ ಬುಕ್ ಮಾಡಿದ್ದೆ ಮತ್ತು ಮೀಶೊದಲ್ಲಿ ತುಂಬ ಚೆನ್ನಾಗ್ ಬಂತು ನಾನು ಇನ್ನು ಆನ್ಲೈನಲ್ಲಿ ಆರ್ಡರ್ ಮಾಡೋದು ಮತ್ತು ಮೀಶೊ ಅಲ್ಲಿ ಆರ್ಡರ್ ಮಾಡೋದು ಅಂತ ಹೇಳ್ಬೋದು ಯಾಕಂದರೆ ನಂಗೆ ಮೀಶೊದಲ್ಲಿ ತುಂಬ ಇಷ್ಟ ಆಯಿತು ಇನ್ನೂ ಒಂದು ಎರಡು ಸ್ಯಾರಿನ ಆರ್ಡರ್ ಮಾಡಿ ನೋಡ್ತೀನಿ ಮತ್ತು ನಿಮಗೆ ಇದ್ರ ಬಗ್ಗೆ ಪ್ರತಿಕ್ರಿಯೆ ನೀಡ್ತೀನಿ ಈಗ ಆನ್ಲೈನ್ನಲ್ಲಿ ಹೇಗಪ್ಪ ಬುಕ್ ಮಾಡೋದು ಅಂದರೆ ಆನ್ಲೈನ್ಯಿಂದ ಹೆಂಗೆ ಬರ್ಬೋದು ಅಂತ ನನ್ನ ಥರ ಎಷ್ಟು ಜನ ಅನ್ಕೊಂಡಿರ್ತೀರಾ ನಿಮಗೆಲ್ಲ ನಾನು ಹೇಳೋದ್ ಇಷ್ಟೆ ಏನು ಆಗೋಲ್ಲ ಆರ್ಡರ್ ಮಾಡಿ ಅಂದರೆ ನಿಮಗೆ ವರ್ತ್ ಆಗಿರುವಂಥ ಬೆಲೆಯಲ್ಲಿ ಆರ್ಡರ್ ಮಾಡಿ ನೋಡಿ ನಿಮಗೆ ಸ್ಯಾರಿ ಹೇಗೆ ಸಿಗ್ತದೆ ಅಂತ ಒಂದ್ಸಲ ಎಕ್ಸ್ಪಿರಿಯೆನ್ಸ್ ಮಾಡಿ ನೋಡಿ ಆಮೇಲೇ ನಿಮಗೆ ಅದು ವರ್ತ್ ಅಂತ ಅನ್ಸುತ್ತೆ ನೀವು ಕೊಟ್ಟಿರೊ ದುಡ್ಡಿಗೆ ಕರೆಕ್ಟಾಗಿದೆ ಅಂತ ಅನ್ಸುತ್ತೆ ಹಾಗಾಗಿ ಆ ಸ್ಯಾರಿಯನ್ನು ಒಮ್ಮೆ ನೀವು ತರಿಸಿ ನೋಡಿ ಸ್ಯಾರಿ ಅಂತ ಅಲ್ಲ ನಿಮಗೆ ಯಾವ ಥರ ಪ್ರಾಡಕ್ಟ್ ಇಷ್ಟ ಆಗಿರುತ್ತೆ ಅದನ್ನು ತರಿಸಿ ನೋಡಿ ನಂಗೆ ಅಂತೂ ಸ್ಯಾರಿ ತುಂಬ ಇಷ್ಟ ಆಯಿತು ಇನ್ನು ಎರಡು ದಿನದಲ್ಲಿ ನಮ್ಮ ಅಣ್ಣನ ಮದುವೆಯಿದೆ ನಾನು ಅದನ್ನು ಅದೇ ಸ್ಯಾರಿನ ಹಾಕೊಳ್ಳೋದು ಅಂತ ತೀರ್ಮಾನ ಮಾಡಿ ನಾನು ಬ್ಲೌಸ್ ಕೂಡ ಸ್ಟಿಚ್ ಮಾಡ್ಸಿದ್ದೇನೆ ಸೋ ನಂಗೆ ಮೀಶೊದು ಈ ಪ್ರಾಡಕ್ಟ್ ತುಂಬ ತುಂಬ ತುಂಬ ಇಷ್ಟ ಆಯಿತು ನಾನು ಫೈವ್ ಸ್ಟಾರ್ ರಿವ್ಯೂವ್ ಕೊಟ್ಟಿದೀನಿ ನೀವು ಕೂಡ ಆರ್ಡರ್ ಮಾಡಿ ತ್ಯಾಂಕ್ ಯು